ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಗಳು ನಮಗೆ ಹೆಂಗೆ ನಮ್ಮಮ್ ಜೀವನದುದ್ದಕ್ಕೂ ನಮಗೆ ಸಹಾಯ ಮಾಡ್ತವು ಅಂತ ಅನ್ನಲಿಕ್ಕೆ ಕೆಲವು ದಿನನಿತ್ಯದ ಚಟುವಟಿಕೆಗಳು ಏನು ನಾವೇನು ಡೇಲಿ ನಾವಿನ್ನು ಯು ಇದು ಮಾಡ್ಕೊಂಡು ಹೋಗ್ತಿವಲ್ಲ ಜೀವನ್ದೊಳಗ ಪಾಲಿಸ್ಕೊಂಡು ಹೋಗ್ತಿವಲ್ಲ ಆ ಸಾ ಪದ್ಧತಿಗಳು ನಮಗೆ ಭಾಳ ಜೀವನ್ದೊಳಗೆ ನಾವು ಸ್ವಂತವಾಗಿ ಏನು ಸಾಧ್ನೆ ಮಾಡಬೇಕಂತೀವಿ ಅವಾ ಅದಕ್ಕೆ ಭಾಳ ಹೆಲ್ಪ್ ಸಹಾಯವನ್ನ ಮಾಡ್ತವು ಅದು ಹೆಂಗೆ ಅಂತಂದ್ರ ಸಂಸ್ಕೃತಿಯಂತಂದ್ರ ಒನ್ನೊಂದು ಜಗದೊಳಗೆ ಒನ್ನೊಂದು ರೀತಿಯಾಗಿ ಇರ್ತವು ಅದು ಹೆಂಗೆ ಅಂತಂದ್ರ ಬೆಂಗಳೂರು ಕಡೆ ಒಂದು ಸಂಸ್ಕೃತಿ ಇರ್ತದ ಒಂದು ಪದ್ಧತಿಗಳಂತನೆ ಇರ್ತವು ಆಮೇಲೆ ಒಂದು ಈ ಹುಬ್ಬಳ್ಳಿ ಧಾರವಾಡ ಕಡೆ ಒಂದು ಪದ್ಧತಿ ಸಂಸ್ಕೃತಿಗಳನ್ನ ಅವ್ರ ಅವ್ರ ಅವ್ರ ಅವ್ರ ಮಟ್ಟಕ್ಕ ಅವ್ರವ್ರ ಯಾವ್ದು ಯಾವುದೋ ಮಟ್ಟಕ್ಕ ಅಂತಂದ್ರ ಅವ್ರ ಅವ್ರ ಮನೆ ಪದ್ಧತಿಗಳು ಹೇಗಿರ್ತವು ಅವ್ರ ಅವ್ರ ಮನೆ ಪಾಲಿಸ್ಕೊಂಡು ಬಂದಂತಹ ಪದ್ಧತಿಗಳು ಯಾವ ರೀತಿಯಾಗಿರ್ತವು ಆ ರೀತಿಯಾಗಿ ಅವು ನಮ್ಮನ್ನ ಪ್ರತಿಬಿಂಬ್ಸ್ತವು ಅಂತ ಹೇಳಲಿಕ್ಕೆ ಅಡ್ಡಿ ಇಲ್ಲ ಅಂದ್ರ ಈಗ ನಾವು ಮೊದ್ಲಿಂದನು ಈಗ ಮುಂಜಾನೆ ಎದ್ದ ಕುಳೆನ ಕೈ ಉಜ್ಜೀ ಅದನ್ನ ಕಣ್ಣೀಗೆ ಒತ್ಕೊಂಡು ದೇವ್ರಿಗೆ ಒಂದು ನಮಸ್ಕಾರ ಮಾಡಿ ಎದ್ರ ಅದು ದಿನಾ ಆರಂಭ ಆಗೂದ ಬ್ಯಾರಿ ಆದರೆ ಒನ್ನೊಂದು ಕಡೆ ಹೆಂಗೆ ಮಾಡ್ತರ ಪಾಪ ಸಾಂಗ್ ಹಾಕ್ಕೊಂಡು ಯ ಮಸ್ತ ಅದನ್ನ ಹೆಂಗೆ ಡಾನ್ಸ್ ಮಾಡ್ಕೋತ ಆವಾಗ ಒಂದು ಎದ್ದಿರುವಂಥಾ ಒಂದು ಪದ್ಧತಿಗಳನ್ನ ಕೆಲವ್ರು ಹಾಕೊಂಡು ಬಂದಿರ್ತರ ಆದ್ರ ಮುಂಜಾನೆ ಎದ್ದ ಕುಳೆನ ಕೈ ಉಜ್ಜೀ ಕಣ್ಣಿಗೆ ಒತ್ಕೊಂಡು ದೇವ್ರ ನಮಸ್ಕಾರ ಮಾಡಿ ದೇವ್ರ ನಾಮಾವಳಿ ಹೇಳ್ಕೋಂಡು ಅದನ್ನ ನಾವು ದಿನಾನ ಪ್ರಾರಂಭ ಮಾಡಿದ್ರ ಅದು ಒಂದು ಸಂಸ್ಕೃತಿನ ಬೇರೆ ಇರ್ತದ ಅಂತಂದ್ರ ಈಗ ಮುಂಜಾನೆ ಎದ್ದ ಕುಳೆನ ಇಷ್ಟೆಲ್ಲ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿ ದೇ ಮನೆ ಮುಂದೆ ಕಸ ಥಳಿ ರಂಗೋಲಿ ಮಾಡೋದು ಅದು ಒಂದು ಸಂಸ್ಕೃತಿ ಆಮೇಲೆ ಈಗಿನ ಕಾಲದ ಮಕ್ಕಳಿಗೆ ಈ ಸಾದ ಸಂಸ್ಕೃತಿ ಅಂದರೇನು ನಮ್ಮ ಪರಂಪರೆ ಅಂದರೇನು ನಮ್ಮ ಮನಿಯೊಳಗೆ ನಾವೇನು ಅರ್ ಅನುಸರ್ಸ್ಕೊಂಡು ಬರ್ಲಿಕತ್ತೀವಿ ಅದ್ರ ಬಗ್ಗೆ ಏನು ಕಲ್ಪನೆನ ಇಲ್ಲ ಅಂದರೆ ಈಗಿನ ತಂದೆ ತಾಯಿಗಳು ಏನು ಮಾಡ್ಲಿಗತ್ತರ ಬರೀ ಕ್ಲಾಸಿಗೆ ಕಳ್ಸೋದು ಸ್ಕೂಲಿಗೆ ಟೈಮ್ ಆತು ಅಂತೇಳಿ ಪಟ ಪಟ ಎಲ್ಲನು ಮಾಡ್ಸೋದು ಈಗ ಈಗಿನ ಹೆಣ್ಮಕ್ಕಳು ಹುಡ್ಗ್ಯರಿಗೆ ಉದ್ದ ಕೂದ್ಲು ಇಲ್ಲ ಅಂದ್ರ ನಮಗೆ ಲೇಟ್ ಆಗ್ತದ ಈಗ ತಾಯಂದ್ರ ಏನು ಮಾಡ್ತರ ನಮಗೆ ತಲೆ ಬಾಚೀ ಚಂದಗೆ ಎಣ್ಣೆ ಹಚ್ಚಿ ತಲೆ ಬಾಚಿ ಹೂ ಇಡ್ಸಿ ಕಳ್ಸುವಂಥಾ ಸಂಸ್ಕೃತಿನ ಬ್ಯಾರೆ ಆಗ ಮುಖ ಲಕ್ಷಣ ಬ್ಯಾರೆ ಥರಾನ ಕಾಣ್ಸ್ತದ ಅಂದ್ರ ಆಮೇಲೆ ಚಂದಗಿ ಸ್ನಾನದ್ಕಿಂತ ಮುಂಚೆ ತಲೆ ಬಾಚ್ಕೊಂಡು ಅದನ್ನ ಮಾಡುವಂಥಾ ಪದ್ಧತಿ ಬ್ಯಾರೆ ಈಗ ಶಾರ್ಟ್ ಆಗಿ ಹೇರ್ ಕಟ್ ಮಾಡಿಸ್ಕೊಂಡು ಒಂದು ಕ್ಲಿಪ್ ಹಾಕ್ಕೊಂಡು ಹೊಂಟು ಹೋಗುವಂಥಾ ಪದ್ಧತಿ ಈಗ ಶುರುವಾಗ್ಯದ ಆದ್ರ ಅದು ಮುಂದೆ ಮಕ್ಳ ಮ್ಯಾಲೆ ಅದ ಪರಿಣಾಮ ಬೀಳ್ತದೆ ಪರಿಣಾಮ ಬೀಳುದಂದ್ರ ಹೆಂಗೆ ಏನು ಏನು ಎಣ್ಣೆ ಹಚ್ತೀರಿ ಅಮ್ಮ ಎಣ್ಣೆ ಬ್ಯಾಡ ನಮಗೆ ಅನ್ನುವಂಥಾ ಪದ ಈಗ ಮಕ್ಕಳ ಬಾಯಿಂದ ಬರ್ಲಿಕತ್ತವು ಅದು ಬ್ಯಾಡ ಆಗ್ಯದ ಆಮೇಲೆ ವ ಊಟದೊಳಗುನು ಈಗ ಮಕ್ಕಳ ಸ್ಕೂಲಿಗೆ ಹೋಗುದಾತ ಆಮೇಲೆ ಅವ್ರ್ದ ಅವರ ನಮ್ಮ ಸಂಸ್ಕೃತಿ ಪ್ರಕಾರ ಏನಾಗ್ತದ ತಲೆಗೆ ಎಣ್ಣೆ ಹಚ್ಚಿ ಚಂದಕಿಕ್ಕೊಂಡು ಕುಂಕುಮ ಹಚ್ಕೊಂಡು ಕೈಗೆ ಬಳೆ ಹಾಕ್ಕೊಂಡು ಟ್ರೆಡಿಷ್ನಲಿ ಲಂಗ ಬ್ಲೌಝ್ ಅದೆಲ್ಲ ಹಾಕ್ಕೊಂಡು ಅಂದ್ರ ಉದ್ದ ಫ್ರಾಕರ ಹಾಕ್ಕೊಂಡು ಹೋಗುವಂಥಾ ಪದ್ಧತಿ ಈ ಸಂಸ್ಕೃತಿನ ಬ್ಯಾರೆ ಈಗ ಶಾರ್ಟ್ ಡ್ರೆಸ್ ಅಂತ ಅವು ಅಂತ ಅವು ನಮ್ಗ ಯಾವ ರೀತಿ ನಮ್ಮನ್ನ ಅವು ಪ್ರೊಟೆಕ್ಟ್ ಮಾಡ್ತವು ಅನ್ನುದ ಬ್ಯಾರೆ ಸಂಸ್ಕೃತಿ ಹೆಂಗಿರ್ತವೆ ಲಂಗಾ ಬ್ಲೌಝ್ ಹಾಕ್ಕೊಂಡು ಚಂದಾಗಿ ಇದ್ದದ್ದ ಒಂದು ಪದ್ಧತೀನ ಬ್ಯಾರೆ ಇಷ್ಟೆಲ್ಲ ಇದ್ದಾಗ ಅದು ಒಂದು ರೀತಿ ಆಗ್ತದ ಆಮೇಲೆ ಈಗ ಹುಡುಗುರಿಗೆ ನಾವು ಊಟಕ್ಕೆ ಕುತ್ತಾಗ ಮೊದ್ಲ ತಾಟ್ ಹಾಕ್ಕೊಬೇಕು ನೀರು ಇಟ್ಕೊಬೇಕು ಆಮೇಲೆ ಒಳ್ಳೆಯ ಮೊದ್ಲೆಕೊಂದು ಏನಾದರು ಸಿಹಿ ಪದಾರ್ಥ ತಿನ್ನಬೇಕು ಆಮೇಲೆ ಚಂದಗಿ ಊಟ ಮಾಡಬೇಕು ಊಟದ ತಾಟೊಳಗ ಏನೂ ಬಿಡ್ಬಾರದು ಆ ರೀತಿ ಊಟ ಮಾಡು ಪದ್ಧತಿ ಅದನ್ನ ನಾವು ಮಕ್ಕಳಿಗೆ ಹೇಳಿ ಕೊಡಬೇಕು ಅಂದ್ರ ತಾಟೊಳಗ ನನಗೆ ಸಾಕು ನನಗೆ ಜಾಸ್ತಿ ಆತು ಅಂತೇಳಿ ತಾಟೊಳಗ ಬಿಡುವಂಥಾ ಪದ್ಧತಿಗಳು ಈಗ ಭಾಳ ಬರ್ಲಿಗತ್ತವು ಅದು ಮಕ್ಕಳಿಗೆ ಹೋಗ್ಲಾಡ್ಸ್ಬೇಕು ಅಂದ್ರ ಆಹಾರವನ್ನ ವೇಸ್ಟ್ ಮಾಡ್ಬಾರದು ಅದನ್ನ ಯಾಕೆ ನೀವು ಅದನ್ನ ವೇಸ್ಟ್ ಮಾಡ್ತಿರಿ ಕೆಲೊಬ್ಬರಿಗೆ ಅದು ಇರಂಗಿಲ್ಲ ಹಾಗಂತ್ಹೇಳಿ ತಿಳುವಳಿಕೆ ಹೇಳಬೇಕು ಸಂಸ್ಕೃತಿ ಅಂದ್ರ ಬರಿ ತಿನ್ನೋದು ತಾಟ್ನ್ಯಗ ಚಲ್ಲಾರದ್ದು ಅಂತದ ಅಲ್ಲ ಸಂಸ್ಕೃತಿ ಅಂತಂದ್ರ ಅದ್ನ ಅಗ್ಳೆ ನಾನು ಹೇಳಿದ್ನಲ್ಲ ಏನು ಹೇಳ್ದೆ ಥಳಿ ರಂಗೋಲಿ ಹಾಕೋದು ದೇವ್ರ ಪೂಜಾ ಮಾಡೋದು ದೇವರು ನಾಮಾವಳಿಗಳನ್ನ ಹೇಳೋದು ಆಮೇಲೆ ಪ ಅಡ್ಗೆ ಮಾಡು ಪದ್ಧತಿ ಒಳಒಳಗ ನಮ್ಮ ನಮ್ಮ ಪದ್ಧತಿಗಳ ಬ್ಯಾರೆ ಬ್ಯಾರೆ ಅವ ನಮ್ಮ ಸಂಸ್ಕೃತಿ ಅಂತಂದ್ರ ಈಗ ನಮ್ಮ ಧಾರವಾಡದ ಹೇಳ್ತೀನಿ ನಾನು ಧಾರವಾಡದ ಸಂಸ್ಕೃತಿ ಹೇಗದ ಅಂತಂದ್ರ ಇಲ್ಕಲ್ ಸೀರೆ ಇಷ್ಟೆಲ್ಲ ನಾವು ಇಲ್ಕಲ್ ಸೀರೆ ಕೈ ತುಂಬ ಬಳೆ ಹಾಕ್ಕೊಳೋದು ಈ ಕೈ ತುಂಬ ಬಳೆ ಹಾಕ್ಕೊಂಡು ಹಾಕ್ಕೊಂಡಿರುವಂಥಾ ಹೆಣ್ಮಕ್ಳನ್ನ ನೋಡ್ರಿ ಕೈಯಾಗ ಏನೂ ಬರಿ ಗೈಲೆ ಇದ್ದಂತಹ ಹು ಮಕ್ಳನ್ನ ನೋಡ್ರಿ ಎಷ್ಟು ಭಣ ಭಣಾ ಅನ್ಸ್ತದ ಕಾ ತಲೆ ಹಿಕ್ಕೊಂಡು ಹೂ ಇಟ್ಕೊಂಡು ಒಂದೇನಾದ್ರ ಕುಂಕುಮ ಹಚ್ಕೊಂಡು ಆಮೇಲೆ ಕೈಯಾಗ ಬಳೆ ಹಾಕ್ಕೊಂಡು ಲಂಗಾ ಬ್ಲೌಝ್ ಹಾಕ್ಕೊಂಡು ಇಷ್ಟೆಲ್ಲ ಇದ್ದಂಥಾ ಕಾಲ ಆಗಿನ ಗೆಜ್ಜೆ ಆಮೇಲೆ ಯಾ ಏನರ ಫಂಕ್ಷನ್ ಇದು ಹೊತ್ನ್ಯಾಗ ನಾವು ಹೆಣ್ಮಕ್ಳು ಹೇಗೆಲ್ಲ ನಾವು ರೆಡಿ ಆಗ್ತಿವಿ ಹೇಗೆಲ್ಲ ತಯಾರಾಗ್ತೀವಿ ಅಂತಂದ್ರ ಅದೂ ಏನಾಗ್ತದ ನಮ್ಮ ಸಂಸ್ಕೃತಿಯನ್ನ ನಾವು ಆ ಹಬ್ಬದೊಳಗಷ್ಟ ಕಾಣುವಂಥಾ ಪರಿಸ್ಥಿತಿಗಳು ಈಗ ಬರ್ಲಿಕತ್ತವು ಅದನ್ನ ನಾವು ಏನು ಮಾಡಬೇಕು ನಮ್ಮ ಮಕ್ಕಳಿಗೆ ನಾವು ಮಕ್ಕಳಿಗೆ ತಿಳುವಳಿಕೆ ಹೇಳ್ಲಿಕ್ಕೆ ಹೋಗಿ ನಾವು ತಾಯಂದ್ರು ಈಗೀಗ ನಾವು ಅದನ್ನೆಲ್ಲ ನಾವು ಕಲಿಲಿಕತ್ತಿವಿ ಅಂದ್ರ ಈ ಮಕ್ಳಿಗೆ ತಿಳ್ಸ್ಕೋತ ತಿಳ್ಸ್ಕೋತ ನಾವು ಬೆ ನಾವು ತಿಳ್ಕೊತೀವಿ ನಮ್ಮಕ್ಕಳಿಗೂನು ತಿಳ್ಸ್ಕೊಡ್ತೀವಿ ಆ ಪದ್ಧತಿ ಈಗ ಬರ್ಬೇಕಾಗಿದ ಅಂದ್ರ ಮಕ್ಕಳಿಗೆ ಎದ್ದೇಳೂದ್ರ್ದಿಂದ ನಾವೇನೇನು ಮಾಡಬೇಕು ಬರೀ ಈಗ ಎದ್ದ ಕೂಳೆನ ಸಾಲಿಗೆ ಹೋಗುತನಾ ಅಂತಂದ್ರ ಬರೀ ತಲೆ ಹಿಕ್ಕೋ ಕುಂಕುಮ ಹಚ್ಕೊ ಬಳೆ ಇಟ್ಕೋ ಅಂತಲ್ಲ ಸಂಸ್ಕೃತಿ ಅಂತಂದ್ರ ನಾವು ಬೇರೆಯವರ ಜೊತಿಗೆ ನಾವು ಹೆಂಗೆ ವ್ಯವಹಾರ ಮಾಡ್ತೀವಿ ವ್ಯವಹಾರ ಅಂತಂದ್ರ ನಾವು ಹೆಂಗೆ ಮಾತಾಡ್ತೀವಿ ನಾವು ಎರಡು ಕೈ ಮುಗುದ ನಮಸ್ಕಾರ ಹೆಂಗೆ ಮಾಡ್ತೀವಿ ಅದ್ರೋಗನ ಗುಡ್ ಮಾರ್ನಿಂಗ್ ಹೇಳುವಂಥಾ ಪದ್ಧತಿಗಳು ಯಾವ್ದು ಚಲೋ ಅನಿಸ್ತದ ಎರಡೂ ಕೈ ಮುಗುದು ನಮಸ್ಕಾರ ಅಂತ ಹೇಳುದ್ರ ಮನಸ್ಸು ತುಂಬಿ ಬರ್ತದ ನೋಡಲಿಕ್ಕೆ ಕಣ್ಣಿಗೆ ಚಂದ್ ಅನಿಸ್ತದ ಹಂತಾದ್ಬಿಟ್ ಗುಡ್ ಮಾರ್ನಿಂಗ್ ಹೇಳೋದು ಪದ್ಧತಿಗಳು ಒಳ್ಳೇಯದು ನಾವೆಲ್ಲೆ ಹೋದರೂ ಬದುಕ್ತಿವಿ ನಾವು ಹೊಸಾದನ್ನ ಕಲಿಯಬೇಕು ಒಪ್ಕೋತೀನಿ ಆದ್ರ ನಾವು ಹಳೇಯದನ್ನ ನಮ್ಮ ಸಂಸ್ಕೃತಿಯನ್ನ ನಮ್ಮ ಪರಂಪರೆಯನ್ನ ನಾವು ಮರಿಬಾರ್ದು ಅಂದ್ರ ನಾವು ಯಾರಾದರು ಹಿರಿಯರು ಬಂದ್ರ ಅಥವ ಮನಿಯೊಳಗ ಹಿರಿಯರು ಇರ್ತಾರಲ್ಲ ಅವ್ರ್ಗೆ ತಲೆ ಬಾಗಿ ತಲೆ ಮುಟ್ಟು ತನನು ನಾವು ಅದನ್ನ ಮಾ ತಲೆಮ್ ತಾಗಿಸಿ ಅವರಿಗೆ ನಮಸ್ಕಾರ ಮಾಡಬೇಕು ನಮಸ್ಕಾರ ಮಾಡಿದ್ಮ್ಯಾಲೆ ಮುಗಿಯಂಗಿಲ್ಲ ಅವ್ರಿಗೆ ನಾವು ಮಾತಾಡುದರಿಂದನೂ ಅದು ನಮ್ಮ ಮಾತು ನಮ್ಮ ಸಂಸ್ಕೃತಿಯನ್ನ ಹೇಳ್ಕೊಡ್ತದ ಅಂತ ಅಂತರ ಅಂದ್ರ ನಾವು ಎಷ್ಟು ಅವರಿಗೆ ಮರ್ಯಾದಿ ಕೊಟ್ಟು ಅವಿರಿಗೆ ಯಾವ್ದು ಏಜ್ ಇದ್ದಾರ ಅಂದ್ರ ದೊಡ್ಡವ್ರಿದ್ದರ ದೊಡ್ಡವರು ದೊಡ್ಡವರಿಗೆ ಜೊತಿಗೆ ನಾವು ಹೆಂಗೆ ವ್ಯವಹಾರ ಮಾಡಬೇಕು ಹೆಂಗೆ ಮಾತಾಡಬೇಕೋ ಹಂಗೆ ಮಾತಾಡಬೇಕು ಆಮೇಲೆ ಈಗ ಸಣ್ಣವ್ರು ಇರ್ತಿರಿ ಸಣ್ಣವರಿಗೆ ಪ್ರೀತಿಯಿಂದ ನಾವು ಮಾತಾಡ್ಸಿದ್ರ ಅದನ್ನ ಅವರು ಕಲ್ಕೊಂಡು ಹೋಗ್ತರ ಓ ಇವ್ರ ಇಷ್ಟೆಲ್ಲ ಚಂದ ಮಾತಾಡ್ತರಲ್ಲ ನಾವು ಇವ್ರ ಜೊತಿಗೆ ಹಿಂಗೆ ಸ ಚಂದಾಗೆ ಮಾತಾಡುಣು ಅಂತ್ಹೇಳಿ ಅನ್ಕೊಂಡು ಅವ್ರ ಏನು ಮಾಡ್ತರ ಅವರು ಚಂದಗ್ ಮಾತಾಡ್ಲಿಕ್ಕೆ ಕಲಿತರೆ ಇದರಿಂದ ಅವರು ಅವರು ಫ್ರೆಂಡ್ಶಿಪ್ ಒಳಗುನು ಆಗ್ತದ ಅವ್ರ ಗೆಳೆಯರಿರ್ತರ ಗೆಳತ್ಯರಿರ್ತರ ಅವರು ಏನು ಮಾಡ್ತರ ಇವ್ರಾ ಚಂದ ಮಾತಾಡ್ತರ ಅಂತೇಳಿ ಅನ್ಕೊಂಡು ಅವರು ಚಂದಗೆ ಮಾತಾಡ್ತರ ಇವರು ಛಲೋ ಮಾತಾಡಲಿಲ್ಲ ಅಂದ್ರೆ ಅವ್ರರ ಆಕಿನ ಹಂಗೆ ಮಾತಾಡ್ತಳ ನಾವಿನ ಹೆಂಗೆ ಮಾತಾಡ್ಬಾರದು ಅಂತ ಆ ಭಾವನೆ ಮನ್ಸು ಒಳಗೆ ಬರ್ಲಿಕ್ಕೆ ಶುರುವಾಗ್ತದೆ ಆಮೇಲೆ ಈಗ ಡಬ್ಬಿ ಮೊದ್ಲೆಗೆಲ್ಲ ನಾವೆಲ್ಲ ಡಬ್ಬಿ ತಗೊಂಡು ಹೋಗ್ತಿದ್ವಿ ಸ್ಕೂಲಿಗೆ ಅಲ್ಲಿ ಏನಾಗ್ತದ ಹಂಚಿಕೊಂಡು ತಿನ್ನುವಂತಹ ಭಾವನೆ ಅಂದ್ರ ಈಗ ನಾನು ನಮ್ಮನಿಯೊಳಗ ಇದನ್ನ ಮಾಡಿಕೊಟ್ಟಾರ ಇದನ್ನೇ ಎ ನೀನು ಇದನ್ನ ರುಚಿ ನೋಡು ನಿಮ್ಮಮ್ಮ ಹೆಂಗೆ ಮಾಡಿಕೊಟ್ಟಾರ ನಾನು ರುಚಿ ನೋಡ್ತೀನಿ ಬಟ್ ಈಗಿನ ಕಾಲಮಾನಗಳು ಚೇಂಜ್ ಆಗಿ ನಮ್ಮ ನಾವ ತಾಯಂದರಾಗಿ ನಾವೇನು ಹೇಳಿ ಕೊಡ್ತೀವಿ ನಿನ್ನ ಡಬ್ಬಿ ನೀ ತಿನ್ನು ಅವ್ರ ಡಬ್ಬಿ ಅವ್ರು ತಿನ್ಲಿ ಯಾರು ಜೊತೆನು ಶೇರಿಂಗ್ ಮಾಡ್ಕೊಬ್ಯಾಡ ಅಂತ ಹೇಳ್ತೀವಿ ಆ ಶೇರಿಂಗ್ ಮಾಡ್ಕೊಳೋದ್ರಗಂದ್ರ ನಾವು ಹಂಚಿಕೊಂಡು ತಿನ್ನೋದರಾಗಿದ್ದಂಥಾ ಸುಖ ಬೇರೆ ಯಾವ್ದರಲ್ಲೂ ಇಲ್ಲ ಅನ್ನುದನ್ನ ನಮ್ಮ ಸಂಸ್ಕೃತಿಗಳು ಹೇಳ್ಕೊಡ್ತವು ಅದೇ ರೀತಿ ನಾವು ಬೇರೊಬ್ಬರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಮಾಡ್ಲಾರ್ದಂಗ ನಾವು ಅವ್ರ ಜೊತೆ ವ್ಯವಹಾರ ಮಾಡ್ಬೇಕಾಗುತ್ತೆ ಅಂದರೆ ಯಾರಿಗೂ ಮನ್ಸಿಗೆ ಹರ್ಟ್ ಮಾಡ್ಬಾರ್ದು ಹರ್ಟ್ ಅಂದ್ರ ನೋವು ಮಾಡ್ ಮಾಡ್ಲಾರ್ದು ನಾವು ಅವ್ರ ಜೊತೆಗೆ ವ್ಯವಹಾರ ಮಾಡ್ಬೇಕಾಗ್ತದೆ ಆಮೇಲೆ ಈಗ ಕೆಲುಬ್ ಅವ ಬರ್ತದ ಮನಿಯವ್ರ್ಗೆ ಯಾರಾದರು ಹಿರಿಯರು ಏ ಯಾರು ಇರಂಗಿಲ್ಲ ಮನಿಯೊಳಗೆ ಎಲ್ಲಾರು ಎಲ್ಲೋ ಹೊರಗೆ ಹೋಗಿರ್ತರಂತ ಅನ್ಕೋರಿ ಹೊರಗೆ ಹೋದಾಗ ಈಗ ಯಾರೋ ಒಬ್ರು ಬರ್ತಾರ ಮನಿಗೆ ಬಂದ ಕುಳೆನೆ ಅವ್ರು ಇಲ್ರಿ ಅವ್ರು ಬಂದ್ಮೇಲೆ ಬರ್ರಿ ಅಂತ ಹೇಳುಕ್ಕಿಂತ ನೀವು ಒಳಗೆ ಬರ್ರೀ ಕೂಡ್ರಿ ನೀರು ತಗೊಳ್ರಿ ನೀರು ಕುಡಿರಿ ಹಿಂಗೆ ಅಪ್ಪ ಅಮ್ಮ ಹೊರಗೆ ಹೋಗ್ಯಾರ ಏನಾರ ಹೇಳ್ಬೇಕಾನು ಹಂಗ ಅಂತಾ ಬುದ್ಧಿಗಳನ್ನ ನಾವೇನು ಮಾಡಬೇಕು ನಮ್ಮ ಮಕ್ಕಳಿಗೆ ಕಲಿಸ್ಕೊಡಬೇಕು ಅದು ಎಲ್ಲನು ನಮ್ಮ ಮಕ್ಳು ಸಾಲಿಯಿಂದನ ಕಲುತು ಬರ್ಲಿ ಅನ್ನುದು ಮಾತು ಭಾಳ ಸುಳ್ಳು ಆಗ್ತದ ಅಂದ್ರ ನಮ್ಮಕ್ಕಳು ಎಷ್ಟು ಸಾಲಿ ಒಳಗೆ ಇರ್ತಾರ ಅದ್ರದ್ದು ಎರಡು ಪಟ್ಟು ನಮ್ಮಕ್ಳು ಹೆದ್ರೋಗಿರ್ತರ ಮನಿಯೊಳಗಿರ್ತರೆ ನಾವು ತಾಯಂದ್ರಾಗ್ವಂತ ತಾಯಂದ್ರ ಕೆಲಸ ಏನು ಜವಬ್ದಾರಿ ಏನು ಅಂದ್ರ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಉಳಿಯಬೇಕು ಅಂತಂದ್ರ ಅವರಿಗೆ ಗುರು ಹಿರಿಯರ ಜೊತೆ ಅಂದ್ರ ಮನಿಯಾಗಿರೋ ಧೊಡ್ಡವ್ರ ಜೊತೆ ಹೆಂಗೆ ಮಾತಾಡಬೇಕು ಮನಿಯೊಳಗ ನಾವಿರಲಿಲ್ಲ ಅಂದ್ರ ಯಾರೋ ಒಬ್ರುಗಾ ಅತಿಥಿಗಳು ಮನಿಗೆ ಬಂದರು ಅಂದ್ರ ಅವ್ರ ಇಲ್ರಿ ಅಂತ್ಹೇಳಿ ಧಡಗ್ನ ಬಾಗಿಲ ಹಾಕ್ಕೊಂಡು ಹಂಗೆ ಕೂಡುಕ್ಕಿಂತ ಅದನ್ನ ಏನು ಮಾಡುದು ಒಳಗೆ ಬರ್ರಿ ನೀರು ಕುಡಿಯಿರಿ ಅವ್ರು ಇಲ್ರಿ ಏನರ ಹೇಳ್ಬೇಕೇನ್ರಿ ಏನರ ವಿಷಯ ಮುಟ್ಟಿಸ್ಬೇಕೇನ್ರಿ ಅಂತ ಹೇಳಿ ಅವರಿಗೆ ಸಮಾಧಾನಿಂದ ಹೇಳಿ ಕಳ್ಸಿದ್ರ ಮಾಡಿದ್ರ ಅದು ಏನಾಗ್ತದೆ ಅವ್ರಿಗೆ ಅವ್ರ್ಗು ಮನ್ಸಿಗೆ ಖುಷಿಯಾಗಿ ನೋಡಪ್ಪ ಈ ತಂದೆ ತಾಯಿಗಳು ಮಕ್ಳಿಗೆ ಎಷ್ಟು ಚಂದಾದಂಥ ಒಂದು ಸಂಸ್ಕೃತಿ ಹೇಳಿ ಕೊಟ್ಟಾರ ಗೌರವ ಕೊಡುದು ಹೇಳಿ ಕೊಟ್ಟಾರ ಅನ್ನುವೊಂದು ಭಾವನೆ ಮನಿಗೆ ಬಂದ ಗೆಸ್ಟ್ಗೊಳಿಗ ಇರ್ತದ ಬಂದುದ್ದು ಛಲೋ ಆತಪ್ಪ ಅನ್ನು ಭಾವನೆ ಏನಾಗ್ತದೆ ಅವರಿಗೆ ಇರ್ತದ ಹಿಂಗಾಗಿ ನಾವು ತಾಯಂದ್ರ್ ಏನ್ ಮಾಡ್ಬೇಕು ಮಕ್ಳಿಗೆ ಕಲ್ಸ್ ಕೊಡುವಂತ ಪಾಟಗಳು ಬೇಕಾದಷ್ಟವ ಬೇಕಾದಷ್ಟವ ಅಂತಂದ್ರ ಯಾವ ರೀತಿ ನಾವು ಬೇರೆಯವ್ರು ಮನಿಗೆ ನಾವು ಹೋದಾಗುನು ಕೂಡ ಹೆಂಗೆ ಬಿಹೇವ್ ಮಾಡಬೇಕು ಹೆಂಗೆ ನಡವಳಿಕೆ ಇರಬೇಕು ಹೋದ ಕೂಳನ ನನಗೆ ಅದು ಬೇಕು ನನಗೆ ಇದು ಬೇಕು ಅಂತೇಳಿ ಅಳುವಂಥಾ ಮಕ್ಕಳನ್ನ ನೋಡೀವಿ ಹಂಗಿರ್ಬಾರ್ದ್ ಮಂದಿ ಮನಿಗೆ ಹೋದಾಗ ನಾವು ಯಾವ ರೀತಿ ಇರಬೇಕು ಅಂದ್ರ ಕೂಡಬೇಕು ಆಮೇಲೆ ನೀರು ಕೊಟ್ಟು ಕುಳೆನ ಚಂದಾಗಿ ನೀವು ಮೊದ್ಲ ಅರಾಮು ಇದ್ದೀರ ಇಲ್ಲವೋ ಹಾ ನೀವು ಹೆಂಗೆ ಇದ್ದೀರಿ ಇದನ್ನೆಲ್ಲ ಮಾತಾಡಬೇಕು ಅದಿಷ್ಟಲ್ದ ಮ್ಯ ಮತ್ತು ನಮ್ಮ ಸಂಸ್ಕೃತಿ ಅಂತಂದ್ರ ನಾವು ಹೆಂಗೆ ಇರೋದು ನಾವು ಮಾತಾಡೋದು ಇದ್ರ ಮ್ಯಾಲೆ ಎಲ್ಲಾನು ಪರಿಣಾಮ ಇರ್ತದ ಅದನ್ನ ಮಾತ್ರ ಮರಿಲಾರ್ದಂಗ ನಾವು ನಮ್ಮ ಮಕ್ಳಿಗೆ ಒಳ್ಳೆಯದನ್ನ ಹೇಳ್ಕೊಟ್ರ ನಮ್ಗು ಒಳ್ಳೇಯದ ಸಿಗ್ತದ ಮುಂದೆ ಭವಿಷ್ಯದೊಳಗುನು ಒಳ್ಳೆಯದಾಗ್ತದನ್ನು ಭಾವನೆ ನಂದಾಗಿರ್ತದೆ